ಹಾಂ ಆಂ ಎಲ್ಲ ಇದೆ ನಿಮಗೆ ಎಂತ ಬೇಕು ರೇಟ್ ಹಾಂ ಈರುಳ್ಳಿಗೆ ಕೆ ಜಿಗೆ ಮೂವತ್ತೈದು ಟೊಮೊ ಟೊಮೊಟೊಗೆ ನಲ್ವತ್ತು ಹೌದಾ ಹೌದು ನಮಗೆ ಅಷ್ಟು ಸಾಕಾಗೋದಿಲ್ಲ ನಮಗೆ ನಾವು ಅದೇ ರೇಟ್ ಎಲ್ಲ ಕೊಡುವುದು ಅದೇ ನಮಗೇನು ಲಾಭ ಇಲ್ವಲ್ಲ ಹ್ಞೂ ಮತ್ತೇ ಹೌದ್ ಅಂಗಡಿ ಬಾಡಿಗೆ ಎಲ್ಲ ಕೊಡಬೇಕಲ್ಲ ಅದು ಸಾಕಾಗೋದಿಲ್ಲ ಅಲ್ಲ ನಿಮಗೆ ಯಾವುದೆಲ್ಲ ಬೇಕು

ಮತ್ತು ಹಣ್ಣು ಎಲ್ಲ ಉಂಟು ಆಂ ಆಯಿತು ಮತ್ತು ಹಣ್ಣು ಎಲ್ಲ ಇದೆ ಆ್ಯಪ್ಪುಲೂ ಅಡುಗೆ ಸಾಮಾನು ಹಾಂ ಹೌದು ಹಾಂ ಮತ್ತು ನಾವೇ ಕಳಿಸಬೇಕಾ ಎಷ್ಟೆಷ್ಟು ಬೇಕು ಆಯ್ತು ಆಯ್ತು ಹ್ಞೂ ಆಯ್ತು ಹಾಂ ಮತ್ತು ಮತ್ತೇನು ಬೇಕು ಮತ್ತೆ ಹಾಂ ಆಂ ಕಟ್ ಮಾಡ್ತೀವಿ ಹಾಂ ಹಾಂ ಮತ್ತೇನು ಬೇಕೆಲ್ಲ ಬೇಕು ಹಾಂ ಹ್ಞೂ ಮತ್ತೆಲ್ಲ ಅಲ್ಲ ಜ್ಯೂಸ್ ಎಲ್ಲ ಉಂಟು ಎಲ್ಲ ಅದೇ ಜ್ಯೂಸು

ಆಯ್ತು ಆಯ್ತು ಆಯಿತು ಬ ಆಯ್ತು ಆಯಿತು ಬನ್ನಿ ಕಟ್ಟಿ ಇಡ್ತೀನಿ ಹಾಂ ಆಯ್ತು